ಹಾಂ ಹೇಳಿ ಮ್ಯಾಮ್ ನಾ ಆ್ಯನ್ವಲ್ ದಿನ ಆ್ಯನ್ವಲ್ ಡೇಗೆ ನನಗೆ ಡ್ರಸ್ ಬೇಕಿತ್ತು ಹೊಸ ಡ್ರಸ್ಸು ಅದು ಸ್ಟಿಚ್ ಮಾಡಿ ಕೊಡ್ಲಿಕ್ಕೆ ಆಗುತ್ತಾ ನಮ್ಗೆ ಯಾವ ವೇರ್ ಬೇಕು ಆ ಥರದ್ದರಲ್ಲಿ

ನಂಗೆ ನಂಗೆ ಪಾ ಕುಚ್ಗಿಚ್ಚು ಇರೋದೆಲ್ಲ ಬೇಡ ನನಗೆ ಫ್ಯಾನ್ಸಿ ಡ್ರಸ್ ಬೇಕಿತ್ತು ಹ್ಞೂ ಒಂದೇ ಥರದ್ದು ಒಂದೇ ಥರದ್ದು ಎಲ್ಲ ಆದು ಆರು ಡ್ರಸ್ ಬೇಕಿತ್ತು ಆಯ್ತಾ ಡಿಸೈನ್ ಎಲ್ಲವು ಚೆನ್ನಾಗಿರೋದು ಆಗಬೇಕು ನಾನು ಯಾವ ಥರ ಬೇಕುಂತ ಹೇಳ್ತೀನಿ ಆ ಥರ ಮಾಡ್ಕೊಡಿ ಆಯ್ತಾ ಆಮೇಲೆ ಎಷ್ಟು ರೇಂಜ್ ಆಗುತ್ತೆ ಒಂದು ಒಂಬತ್ತು ಸಾವಿರ ಆಗುತ್ತಾ ಹಾಂ ಹಾಂ ಹಾಂ ಹೌದಾ ಆಮೇಲೆ ಡಿಸೈನ್ ಏನಾದರು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಮೋಡಲ್ಲಿ ಮಾಡಲ್ ಟೈಪ್ ಇರಲಿ ಓಕೆಯ ಮಾಡಲ್ ಟೈಪ್ ಇರಲಿ ಹ್ಞೂ ಮಾಡಲ್ ಟೈಪ್ ಇರಲಿ ಆಮೇಲೆ ನಂಗೆ ತುಂಬ ಲೇಟ್ ಮಾಡಬಾದ್ರು ತುಂಬ ಬೇಗ ಇದು ಮಾಡಿ ಕೊಡಬೇಕು ಬೇಗ ಕೊಡಬೇಕು ಆಮೇಲೆ ಯಾವ ಡಿಸೈನಲ್ಲಿ ನಿಮ್ಗೆ ಬೇಕಾಗುತ್ತೆ ನಿಮ್ಗೆ ಯಾವ್ದು ಅಂದ್ರೆ ಯಾವ ಥರ ಸ್ಟೈಲಿಶಾಗಿ ಹೊಲಿತೀರಾ ಹಾಂ ಮ್ಯಾಮ್ ಮಾಡಲ್ಸ್ ಡಿಸೈನ್ಸೇ ಇರೋದನ್ನು ನಾನೇ ಡಿಸೈನ್ ಕೊಡ್ತೀನಿ ಆ ಡಿಸೈನ್ ಮೇಲೆ ನೀವು ಹೊಲ್ದು ಕೊಡಿ ಆಯ್ತಾ ಹ್ಞೂ ನಿಮ್ಮತ್ರ ಯಾವ್ದಾರು ಡಿಸೈನ್ಸ್ ಇದ್ರೆ ವಾಟ್ಸ್ಆ್ಯಪ್ ಮಾಡ್ತೀರಾ ಹೌದಾ ಹಾಂ ಮತೇ ಇನ್ಯಾ ಇದೂ ನನ್ಗೆ ಏನೆಂದ್ರೆ ಸ್ವಲ್ಪ ಮಣಿ ಎಲ್ಲ ಹಾಕ್ಬೇಕು ಆ ಡಿಸೈನ್ ಸ್ವಲ್ಪ ವೆರೈಟಿಸ್ ಆಗಿರಬೇಕು ಓಕೆಯ ಹಾಂ ನಮಗೆ ಲುಕ್ಕಿಗೆ ನಮಗೆ ಸೂಟಾಗೊವಲ ಸೂಟೆಬಲ್ ಆಗೋ ಥರ ಇದು ಮಾಡ್ಬೇಕು ಓಕೆಯ ಓಕೆ ತ್ಯಾಂಕ್ ಯು